ಹಾಂ ಹೇಳ್ರಿ

ಹೌದು ಡಾಕ್ಟ್ರು

ಹೇಳಪ್ಪೀ ಹಾಂ ಯಾವ ಊರ ಯಾವ ಊರಿನ ಮಂದಿಯಪ್ಪ ನೀವು ಹಾಂ ಒಳಗೆ ಬಾಮ್ಮ ಕೂಡಮ್ಮ ಏನಾಗಿತ್ತಮ್ಮ ನಿಮಗೆ ಎಷ್ಟು ದಿವಸ ಆತಮ್ಮ ಆಗಿ ಗಂಟ್ಲು ಏನಾರೂ ಕೆರೀತದೇನಮ್ಮ ಹಾಂ ಹ್ಞೂ ಹ್ಞೂ ಕೆಮ್ಮುನೂ ಬರ್ತಾ ಇದೆ ಗಂಟ್ಲು ಕೆರೆತ ಇದೆ ನೋಡಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಇದು ಸಹಜವಾಗಿ ಬರುತ್ತೆ ಇದ್ರ ಬಗ್ಗೆ ಆತಂಕ ಪಡುವಂಥದ್ದು ಏನಿಲ್ಲ ಬಿಸಿ ನೀರು ಅದ್ರೊಳಗೆ ಉಪ್ಪು ಹಾಕಿ ನೀವು ದಿನಕ್ಕೆ ಮೂರು ಬಾರಿ ಒಂದು ಐದು ನಿ ಐದರಿಂದ ಹತ್ತು ನಿಮಿಷ ಬಾಯನ್ನು ಮುಕ್ಕುಳಿಸ್ರಿ ನಿಮಗೆ ಗಂಟಲ ಕೆರೆತ ಕಡಿಮೆ ಆಗುತ್ತೆ ಜೊತೆಗೆ ಸ್ವಲ್ಪ ಔಷಧಿಯನ್ನು ಬರ್ಕೊಡ್ತೀನಿ ನಾನು ನಿಮಗೆ ಅದ್ನ ತೊಗೊಳ್ಳಿ ನಿಮ್ಮ ನೆಗಡಿ ಕೂಡ ಕಡಿಮೆಯಾಗತ್ತೆ ಮತ್ತು ಏನಾರ ಸಮಸ್ಯೆ ಇದ್ರೆ ಹೇಳಮ್ಮ ಕೊರೋನಾ ಬಗ್ಗೆ ಯಾರೂ ಭಯಪಡುವ ಹಾಗಿಲ್ಲ ಯಾವ ಕೊರೋನಾ ಕೂಡ ಬಂದಿಲ್ಲ ಬರೋದು ಇಲ್ಲ ಯಾಕಂದ್ರೆ ನೀವು ಆಗಲೇ ಡೋಸ್ ತೊಗೊಂಡಿದ್ದಿರಿ ಈಗಾಗಲೇ ನೀವು ಒಂದನೇ ಡೋಸ್ ಎರಡನೇ ಡೋಸ್ ತೊಗೊಂಡಿದ್ದೀರಿ ನೀವು ಬೂಸ್ಟರ್ ಹಾಕ್ಸೊಂಡಿದ್ದಿರಿ ಆಯ್ತಪ್ಪ ನೀವು ಏನು ಭಯಪಡೋಂಗಿಲ್ಲ ಯಾವ್ದೂ ಬರೋಂಗಿಲ್ಲ ಅದೆಲ್ಲ ಗಾಳಿ ಸುದ್ದಿ ಕೊರೋನ ಬರುತ್ತೆ ಅದು ಬರುತ್ತೆ ಅನ್ನದು ಧೈರ್ಯವಾಗಿ ಇರ್ರಿ ಕೈಗಳನ್ನು ಸ್ವಚ್ಛವಾಗಿ ಆಗಾಗ ತೊಳ್ಕೋತಾ ಇರ್ರಿ ಊಟ ಮಾಡೋದಕ್ಕಿಂತ ಮುಂಚೆ ಸಾಬೂನು ಹಚ್ಚಿ ಕೈಗಳನ್ನು ತೊಳ್ಕೊಂಡು ಸ್ವಚ್ಛವಾದ ಕೈಗಳಿಂದ ಆಹಾರವನ್ನು ಸೇವನೆ ಮಾಡಿರಿ ಯಾವುದೂ ತೊಂದರೆ ಇಲ್ಲ ಮತ್ತೆ ಅಮ್ಮ ಹಾಂ ನೋಡಮ್ಮ ಇದು ಆರು ಟ್ಯಾಬ್ಲೆಟ್ ಇದೆ ಆರು ಬರ್ದಿದ್ದೀನಿ ನಿಮಗೆ ಇದು ಊಟಕ್ಕೆ ಮುಂಚೆ ತೊಗೊಳ್ರಿ ಇನ್ನೊಂದು ಊಟ ಆದ ಮೇಲೆ ತೊಗೊಳ್ಳಿ ಒಂದು ದಿವಸ ತೊಗೊಂಡು ನೋಡಿ ನಿಮಗೆ ಕಡಿಮೆ ಆಗಲಿಲ್ಲಪ್ಪ ಅಂತಂದರೆ ಮತ್ತೆ ನಾಳೆ ಒಂದಿನ ಬಿಟ್ಟು ನಾಡ್ದು ಬನ್ನಿ ಮತ್ತೆ ನಾನು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತೀನಂತೆ ಆಯ್ತಮ್ಮ ಇಲ್ಲ ಇಲ್ಲ ಅದ್ರ ಅಗತ್ಯ ಇಲ್ಲಮ್ಮ ಅದ್ರ ಬಗ್ಗೆ ಅದು ಬೇಕಾಗಿಲ್ಲ ರಕ್ತ ಪರೀಕ್ಷೆ ಯಾವುದೂ ಬೇಕಾಗಿಲ್ಲ ಯಾವ ಪರೀಕ್ಷೆನೂ ಮಾಡ್ಸ್ಕೊಳಕ್ ಹೋಬಾಡಿ ಮತ್ತೆ ಅಮ್ಮ ಇಲ್ಲಮ್ಮ ಮೈ ಬಿಸಿ ಆದರೆ ಅದು ಕಾಮನ್ನಾಗಿ ಆಗ್ತಾ ಇರ್ತತೆ ಏನಿಲ್ಲ ಅದು ಬಗ್ಗೆ ವರಿ ಮಾಡುವಂಥದ್ದಿಲ್ಲ ಸರ್ಯಾಗಿ ಊಟ ಮಾಡಿರಿ ಕೊಟ್ಟಿರೋ ಟ್ಯಾಬ್ಲೆಟ್ ಸರ್ಯಾಗಿ ತೊಗೊಳ್ಳಿ ರೀ ಸ್ವಲ್ಪ ಉಗುರು ಬೆಚ್ಚನೆ ನೀರನ್ನು ಕುಡೀರಿ ಆಗಾಗ ಆಂ ಓಕೆ ಓಕೆ ಓಕೆಮ ಒಳ್ಳೆಯದಾಗ್ಲಿ ಹ್ಞೂ